ಹಲೋ ಸ್ವಿಗ್ಗಿಯಿಂದ ಮಾತಾಡ್ತಾ ಇರೋದಾ ನಮಸ್ತೆ ಸರ್ ಟೂ ಹರ್ಸ್ ಹಿಂದೆ ನಾನು ನಿಮಗೆ ಮಸಾಲೆ ದೋಸೆ ಆರ್ಡರ್ ಮಾಡಿದ್ದೆ ಆದರೆ ನನ್ಗೆ ಇನ್ನೂ ಅದು ಆರ್ಡರ್ ಬಂದಿಲ್ಲ ಆದರೆ ಆರ್ಡರ್ ಡೆಲಿವರ್ಡ್ ಅಂತ ನಂಗೆ ಮೆಸೇಜ್ ಬಂದಿದೆ ಇನ್ನೂ ಎಷ್ಟೊತ್ತಾಗುತ್ತೆ ನಾನು ಅರ್ಧ ಗಂಟೆಯಿಂದ ಕಾಯ್ತಾಯಿದ್ದೀನಿ ಬೈ ಮಿಸ್ಸಾಗಿ ಎಲ್ಲೋ ಬಂದಿದೆ ಅಂತ ಹೇಳ್ಬಿಟ್ಟು ಇದು ಏನಂತ ಆರ್ಡರ್ ಬೇರೆ ಕಡೆ ಹೋಗಿದೆ ಅಂತ ಅಂದರೆ ನಾವು ಏನಂತ ಅಂದ್ಕೋಬೇಕು ಸರ್ ನಾನು ತುಂಬ ಅರ್ಜೆಂಟ್ ಇರೋದಕ್ಕಲ್ವ ನಿಮಗೆ ಆರ್ಡರ್ ಮಾಡಿದ್ದು ಹೀಗೆಲ್ಲ ಮಾಡೋದು ಎಷ್ಟು ಸರಿಯಿದೆ ನೀವೇ ಹೇಳಿ ನಾನು ಎಷ್ಟೊತ್ತು ಅಂತ ವೇಯ್ಟ್ ಮಾಡ್ಬೌದು ಒಂದು ಸಾರಿ ಸರಿ ಎರಡು ಸಾರಿ ಸರಿ ನಾನು ಹೋದ ಸಾರಿ ಆರ್ಡರನ್ನ ಕೂಡ ಮಾಡಿದಾಗ ಹೀಗೇ ಆಗಿತ್ತು ನನಗೆ ನಾನು ನಿಮ್ಮಲ್ಲೇ ಆರ್ಡರ್ ಮಾಡಿದ್ದೆ ಸ್ವಿಗ್ಗಿ ಎನ್ರಲ್ಲೆನೆ ಬಿಡಿ ನಾವು ಬೇರೆ ಅವು ಜೋಮ್ಯಾಟೋಗೆಲ್ಲ ಹೋಗ್ಬೋದಲ್ವ ನಾವು ಯಾಕೆ ನಿಮ್ಮಲ್ಲೇ ಮಾಡ್ತೀವಿ ಅಂದರೆ ನಿಮ್ಮಲ್ಲಿ ಸರ್ವೀಸ್ ಚೆನ್ನಾಗಿರುತ್ತೆ ಅಂತ ಮಾಡ್ತೀವಿ ಆದರೆ ನೀವೇ ಹಿಂಗೆ ಮಾಡಿದ್ರೆ ನಾವು ಎಲ್ಲಿಗೆ ಹೋಗ್ಬೇಕು ಎಂತ ಮಾಡಬೇಕು ಇಲ್ಲ ಸರ್ ನೀವು ಮಾಡಿದ್ದು ಓಕೆ ಸರಿ ನೀವು ಇನ್ನೂ ವಾದ ಮಾಡ್ತಾಯಿದ್ದೀರಿ ಅಲ್ವಾ ಇವಾಗ ನಾವು ಏನಂತ ಅಂದ್ಕೊಳ್ಲಿ ಇವಾಗ ನಾನು ದುಡ್ಡು ಪೇ ಮಾಡಿಬಿಟ್ಟಿದ್ದೀನಿ ಆಗಲೇ ಏನು ಮಾಡಲಿ ನಾನು ಇವಾಗ ದುಡ್ಡು ವಾಪಸ್ಸು ಕೊಡ್ತೀರಾ ನೀವು ನಾನು ಬೇರೆ ಕಡೆ ಆ ಫುಡ್ ಆರ್ಡರ್ ಮಾಡ್ಕೊಳ್ತೀನಿ ಇವಾಗ ನೀವು ಇಷ್ಟೊಂದೆಲ್ಲ ಬೇಜವಾಬ್ದಾರಿತನದಿಂದ ಇದ್ದರೆ ಕಸ್ಟಮರ್ಸ್ ಹೇಗೇ ನೋಡ್ಕೊಳ್ತೀರ ನೀವು ಅಂತ ಇರಲಿ ಸರ್ ಪರವಾಗಿಲ್ಲ ಬಿಡಿ ಆಯಿತು ಇವಾಗ ಏನೋ ಒಂದು ತಪ್ಪಾಗಿದೆ ಸರಿ ಆಯಿತು ಲಾಸ್ಟ್ ಟೈಮ್ ಕೂಡ ಹೀಗೆ ಆಯಿತು ಅಂತ ಹೇಳದ್ನಲ ಅವಾಗೂ ನಾನು ಹೀಗೆ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ನಿಮಗೆ ಹೇಳಿದ್ದೆ ಆದರೆ ನೀವು ಅದರಿಂದ ಯಾವುದೇ ಥರದ ಪರಿಣ ಆ್ಯಕ್ಷನ್ಸ್ನ ತೊಗೊಂಡಿಲ್ಲ ನಾವು ಏನು ಅಂದ್ಕೋಬೇಕು ಇದಕ್ಕೆ ಸರಿ ಸರ್ ಆಯ್ತು ನೀವು ಇವಾಗ ವಾಪಸ್ಸು ದುಡ್ಡು ಕೊಡ್ತೀರ ಅಂದ್ರುನು ನಾವು ನಿಮ್ಮ ದುಡ್ಡಿಗೋಸ್ಕರ ಏನು ಕಾಲ್ ಮಾಡಿಲ್ಲ ನಾವು ಹೇಳ್ತಾಯಿದ್ದೀವಿ ನೀವು ಯಾವ ಥರ ಸರ್ವೀಸ್ ಕೊಡ್ತಾಯಿದ್ದೀರ ಅಂತ ಬೇರೆ ಕಡೆ ನೀವು ಆರ್ಡರ್ನ ಡೆಲಿವರ್ ಮಾಡಿದ್ದೀರ ಅಂದರೆ ಏನು ಅರ್ಥ ಇಲ್ಲಿ ಯಾರೋ ಒಬ್ಬರು ತುಂಬ ಹಸ್ಕೊಂಡು ಕೂತಿರ್ತಾರೆ ಅಂತ ನಾವು ಏನಾದ್ರೂ ಆರ್ಡರ್ ಮಾಡಿದ್ರೆ ಏನು ಮಾಡೋದು ಅವಾಗ ಬರುತ್ತೆ ಬರುತ್ತೆ ಅಂತ ಹೀಗೆ ಕಾಯ್ಕೊಂಡು ಕೂರೋಕ್ಕಾಗುತ್ತ ನಾವು ಎಷ್ಟೊತ್ತು ಅಂತ ಕಾಯ್ತೀವಿ ನಾವು ಕಾಯ್ತೀವಿ ಅಂದ್ರುನು ಆರ್ಡರ್ ಡೆಲಿವರಿ ಆಗಿದೆ ಅಂತ ಮೆಸೇಜ್ ಬಂದು ಆಲ್ರೆಡಿ ಎರಡು ಗಂಟೆ ಆಯಿತು ನಾನು ಮೆಸ್ ನಾನು ನಿಮಗೆ ಆರ್ಡರ್ ಮಾಡಿದ್ದು ಒಂದು ಅರ್ಧ ಗಂಟೆಗೆಲ್ಲ ನನಗೆ ಬಂದಿದೆ ಮೆಸೇಜು ಡೆಲಿವರಿ ಆಗಿದೆ ಅಂತ ನಾನು ಎಷ್ಟೊತ್ತು ಅಂತ ಕಾಯ್ಬೋದು ಹೀಗೆಯಾ ನೀವು ಫ್ರಾಡೆಲ್ಲ ಮಾಡ್ಬೋದಾ ನಮಗೆ ನಾವು ಇದನ್ನು ಏನು ಅಂದ್ಕೋಬೇಕು ಫ್ರಾಡ್ ಅಂತ ತಿಳ್ಕೋಬೋದಲ್ಲವ ಹೀಗೆಲ್ಲ ಮಾಡಿದ್ರೆ ಕಸ್ಟಮರ್ಸ್ ಯಾರು ಬರ್ತಾರೆ ನೆಕ್ಸ್ಟ್ ಟೈಮ್ ನಿಮಗೆ ಯಾರು ನಾವು ಮತ್ತೆ ಯಾರಾದರೂ ಕೇಳಿದ್ರೆ ನಾವು ಇದೇ ಹೇಳ್ತೀವಿ ನಿಮ್ಮಲ್ಲಿ ಸರ್ವೀಸ್ ಚೆನ್ನಾಗಿಲ್ಲ ಅಂತ ನೀವು ಮಾಡ್ತಾಯಿರೋದು ಸರಿಯಿಲ್ಲ ಸರ್ ಒಳ್ಳೆಯ ಸರ್ವೀಸ್ ಕೊಡ್ತಾಯಿಲ್ಲ ನೀವು ನೋಡಿ ಇದ್ರ ಬಗ್ಗೆ ನೀವು ಸ್ವಲ್ಪ ಯೋಚನೆ ಮಾಡಿ ಆ್ಯಕ್ಷನ್ಸ್ ತೊಗೊಳ್ಳಿ ಇದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಗಮನ ಹರಿಸ್ಬೇಕಂತ ಕೇಳ್ಕೋತೀನಿ ನಾನು ಇನ್ನೇನು ನೀವು ಆರ್ಡರಿಗೆ ನಂಗೆ ಇವಾಗ ನಾನು ಮಾಡಿದ್ದೇನು ಮಸಾಲೆ ದೋಸೆ ಆರ್ಡರ್ ಮಾಡಿದ್ದೀನಿ ನಂಗೆ ಅದು ನೀವು ಆರ್ಡರ್ ಕಳ್ಸಿದ್ರೂ ವೇಸ್ಟ್ ಆಗಿಬಿಡುತ್ತೆ ನನಗೆ ವಾಪಸ್ಸು ಅಮೌಂಟ್ ಹಾಕಿ ಇಲ್ಲ ಸರ್ ನೀವು ಪೂರ್ತಿ ಅಮೌಂಟ್ ಹಾಕಕ್ಕಾಗಿಲ್ಲ ಅಂತ ಅಂದರೆ ಅದು ನಿಮ್ಮ ತಪ್ಪು ಆಗಿರೋದು ಅದು ಹೆಂಗ್ ಅರ್ಧ ಅಮೌಂಟ್ ಹಾಕ್ತೀರ ನೀವು ನಂಗೆ ಅದೆಲ್ಲ ಗೊತ್ತಿಲ್ಲ ಸರ್ ನನಗೆ ವಾಪಸ್ಸು ಪೂರ್ತಿ ಅಮೌಂಟೆ ಹಾಕಿ ನನಗೆ ಪೂರ್ತಿ ದುಡ್ಡೇ ಬೇಕು ಆಗೋಲ್ಲ ಅಂತ ಅಂದರೆ ಹೆಂಗೆ ಆಗೋಲ್ಲ ನಿಮ್ಮದು ತಾನೇ ತಪ್ಪು ಇರೋದು ಅದೆಲ್ಲ ನನಗೆ ಗೊತ್ತಿಲ್ಲ ಸರ್ ನಿಮ್ಮ ಮೇಲಧಿಕಾರಿಗಳು ಏನು ಮಾತಾಡ್ಕೊಳ್ತೀರೋ ಅದು ನಿಮಗೆ ಬಿಟ್ಟಿದ್ದು ತಪ್ಪು ನಿಮ್ಮಿಂದ ಆಗಿದೆ ನನಗೆ ಆರ್ಡರ್ ವಾ ನನಗೆ ಬೇಡ ಸರ್ ನಂಗೆ ದೋಸೆ ಮತ್ತೆ ಬೇಡ ನಾನು ಆಲ್ರೆಡಿ ಊಟ ಮಾಡಿದ್ದಾಗಿದೆ ಅಲ್ವ ಬೇರೆ ಕಡೆಯಿಂದ ತರಿಸಿಕೊಂಡು ಮತ್ತೆ ಏನಕ್ಕೆ ನಂಗೆ ಇವಾಗ ಊಟ ಬೇಡ ನನ್ಗೆ ಊಟ ಹಾಂ ನನಗೆ ಬೇಡ ಅಷ್ಟೇ ನನ್ಗೆ ಇವಾಗ ನನಗೆ ಪೂರ್ತಿ ದುಡ್ಡು ವಾಪಸ್ಸು ಹಾಕಿ ಅಷ್ಟೇ ನಾನು ಇನ್ನೊಮ್ಮೆ ನಿಮ್ಮಲ್ಲಿ ಆರ್ಡರ್ ಮಾಡಕ್ಕೆ ಇಷ್ಟಪಡೋಲ್ಲ ಸರ್ ಹೀಗೆಲ್ಲ ನೀವು ಸರ್ವೀಸ್ ಕೊಟ್ಟರೆ ತಪ್ಪು ನಿಮ್ದು ಇದ್ದುಕೊಂಡು ತುಂಬ ವಾದ ಮಾಡ್ತಿದ್ದೀರ ನೀವು ಇದು ಸರಿ ಅಲ್ಲ ಅಲ್ಲವಾ ಹೌದು ಸರ್ ಆಯ್ತು ನಿಮ್ಮದೇ ತಪ್ಪು ನೀವು ಒಪ್ಕೊಳ್ತಿದ್ದೀರ ಇಲ್ಲ ಅಂತ ಹೇಳ್ತಿಲ್ಲ ನಾನು ಹಾಗಂತ ಹೇಳ್ಬಿಟ್ಟು ಈ ಥರ ವಾದ ಮಾಡಿಕೊಂಡು ಅಮೌಂಟ್ ಕೂಡ ನೀವು ವಾಪಸ್ಸು ಹಾಕೋಲ್ಲ ಅಂದರೆ ಇದು ಯಾವ ಥರ ಸರ್ವೀಸ್ ಅಂತ ಅಂದ್ಕೋಬೇಕು ನಾವು ನನಗೆ ಪೂರ್ತಿ ಅಮೌಂಟ್ ವಾಪಸ್ಸು ಹಾಕಿ ಸರ್ ಆಯಿತಾ ನಾನು ಮತ್ತೆ ಜಾಸ್ತಿ ಮಾತಾಡೋಲ್ಲ ಹಿಂಗೆ ಆದರೆ ನಾನು ಪೋಲಿಸ್ ಕಂಪ್ಲೇಂಟ್ ಕೊಡ್ತೀನಿ ನಿಮ್ಮಲ್ಲಿ ನಿಮ್ಮಲ್ಲಿ ಸರ್ವಿಸ್ ತುಂಬ ಚೆನ್ನಾಗಿಲ್ಲ ರೇಟಿಂಗ್ಸ್ ಕೂಡ ನಾನು ಕಮ್ಮಿನೇ ಕೊಡುವುದು ನಿಮಗೆ ಅದು ಯಾರು ನಿಮಗೆ ರೇಟಿಂಗ್ಸ್ ಅಷ್ಟೊಂದು ಕೊಟ್ಟರು ನನಗೆ ಗೊತ್ತಿಲ್ಲ ನಾನು ನೋಡ್ತೀನಿ ರೇಟಿಂಗ್ಸ್ ನೋಡಿದ್ರೆ ಫೋರ್ ಪಾಯಿಂಟ್ ಸಮ್ತಿಂಗ್ ಇದೆ ಆದರೆ ನಿಮ್ಮದು ಸರ್ವಿಸ್ ನೋಡಿದ್ರೆ ಹೀಗಿದೆ ಹೆಂಗೆ ಸಾಧ್ಯ ಇದೆಲ್ಲ ಫ್ರಾಡಲೆಂಟ್ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ದೀರಾ ನೀವು ಹಾಂ ಪರವಾಗಿಲ್ಲ ನೀವು ಏನಾದ್ರೂ ಅಂದ್ಕೊಳ್ಳಿ ನನ್ನ ಬಗ್ಗೆ ನಾನು ಅಂತೂ ತಲೆ ಕೆಡ್ಸ್ಕೊಳ್ಳೋಲ್ಲ ನನ್ನ ದುಡ್ಡು ವಾಪಸ್ಸು ಹಾಕಿ ಇಲ್ಲ ನಾನು ಪೋಲಿಸಿಗೆ ಕಂಪ್ಲೇಂಟ್ ಕೊಡ್ತೀನಿ ನೋಡಿ ಯೋಚನೆ ಮಾಡಿ ಅಷ್ಟೇ